ನಮ್ಮ ತೋಟದಲ್ಲಿ ಬೆಳೆದಂಥ ಹಣ್ಣುಗಳನ್ನು ನಾವು ಎಲ್ಲ ಮಾರಾಟ ಮಾಡುತ್ತೇವೆ ಮತ್ತು ಗುಡಿಯಲ್ಲಿ ದೇವಸ್ಥಾನಕ್ಕೆ ಕೊಟ್ಟಿರ್ತೇವೆ ಮತ್ತು ಆಜುಬಾಜು ಎಲ್ಲ ಕೇಳಿದ್ರೆ ಹಣ್ಣು ಕೊಡು ಒಂದು ಪಪ್ಪಾಯ ಕೊಡು ಒಂದು ಇದು ಕೊಡು ಅಂದ್ರೆ ಕೊಟ್ಟಿರ್ತೀವಿ ಹೂವನ್ನು ದೇವ್ರಿಗೆ ಏರ್ಸ್ತೇವೆ ಮತ್ತು ಹೂವನ್ನು ಮಾಲೆ ಕ ಹೂವು ಮನೆಯಲ್ಲಿ ಕಟ್ಟಿ ಮೊಳ ಅಥ್ವಾ ಮಾರು ಹಿಂಗ ಮಾರ್ತೀವಿ ಶಾವಂತಿಗೆ ಮಲ್ಲಿಗೆ ಆಬಾಲೆ ಹೂವು ಮತ್ತು ಈ ರೀತಿಯೆಲ್ಲ ನಾವು ಕಟ್ತೀವಿ ಕೈಲೇ ಕಟ್ಟಿ ಆಮೇಲೆ ಅವ್ನ ಏನು ಮಾಡ್ತೀವಿ ಮಾರುಗಟ್ಲೆ ಮಾರ್ತೀವಿ ಇಲ್ಲಿ ಆಮೇಲೆ ಆಜುಬಾಜು ಕೇಳಿದರೆ ಒಂದು ದಿವಸ ಕೊಡವ್ವ ಹೂವು ಅಂದ್ರೆ ಹರ್ಕೊಂಡು ಹೋಗಿ ಅಂತೀವಿ ಹರ್ಕೊಂಡು ಹೋಕ್ಕಾರ ಹಣ್ಣುಗಳನ್ನು ಸ್ವಚ್ಛವಾಗಿ ತೊಳೆದು ಮತ್ತು ಆ ಹಣ್ಣು ಮಾರಾಟ ಮಾಡ್ತೇವೆ ಆಮೇಲೆ ನಮ್ಮ ಊರಿಂದ ಬಂದಾರ ಊರಾಗ ಏ ಅನ್ನಪೂರ್ಣ ಹಿತ್ತಲಾಗ ಹಣ್ಣು ಹೂ ಭಾಳ ಅದ ಹರ್ಕೊಂಡು ಹೋಗೋಣ್ ಅಂತೇಳಿ ಹಣ್ಣು ತಗೊಂತಾರೆ ಹೂ ಹರ್ಕೊತಾರೆ ಎಲ್ಲ ತಗೊಂಡು ಕಟ್ಕೊಂಡು ಹೋಗ್ತಾರ್ ನಮ್ಮ ಮನೆಗೆ ಯಾರೇ ರಿಲೇಶನ್ ಬರಲಿ ಎಲ್ಲರೂ ತಗೊಂಡ್ ತಗೊಂಡ್ ಕಟ್ಕೊಂಡು ಹರ್ಕೊಂಡು ತಗೊಂಡು ಹೋಗ್ತಾರೆ ಚಿಕ್ಕು ಹರಿತಾರೆ ಅದು ಆಮೇಲೆ ಬಾಳೆ ಏಲಕ್ಕಿ ಬಾಳೆಹಣ್ ಗೊನೆನ ತಗೊಂಡು ಹೋಗ್ತಾರೆ ಮತ್ತು ಫಸ್ಟ್ ಬಾಳೆಗೊನೆ ನಮ್ದು ಹಿತ್ತಲ್ದಾಗ ಬಿಟ್ಟಂಥವು ಫಸ್ಟ್ ದೇವ್ಸ್ಥಾನಕ್ಕೆ ಅರ್ಪಿಸುತ್ತೇವೆ ನಾವು ಯಾವ್ದೇ ಹಣ್ಣು ಬಿಡಲಿ ಹೂ ಬಿಡಲಿ ಫಸ್ಟ್ ದೇವಸ್ಥಾನಕ್ಕೇ ಕೊಡುವುದು ಹ್ಞೂ ನಾವು ಹಣ್ಣು ಆ ರೀತಿಯೆಲ್ಲ ಮಾಡ್ತೀವಿ ಅದೇ ರೀತಿಯಾಗಿ ನಾವೂ ಇವರು ಯಾರೇ ಬರಲಿ ನಮ್ಮ ಅತ್ತ ನನ್ನ ನನ್ನ ಮಗನ ವಿನಾಯಕನ ಗೆಳೆಯರು ಬರ್ತಾರೆ ಅವರು ಪ ನನಗೆ ವಿನಾಯಕನ ಹಿತ್ತಲ್ದಾಗ ಭಾಳ ಅದಾವು ಹಣ್ಣು ಹರ್ಕೊಂಡು ತಿನ್ನೋಣ್ ತಡಿ ಹೊಟ್ಟೆ ಹಸ್ತೈತೆ ಅಂತೇಳಿ ಅವರು ಏನು ಚಾ ಮಾಡ್ಲೇನು ಅಪ್ಪಿ ಬೇಡ್ರಿ ನಾವು ಹಣ್ಣು ಹರ್ಕೊಂಡ್ ತಿಂತೀವಿ ಅಂತ ಪ್ಯಾರ್ಲೆ ಹಣ್ ಹರ್ಕೊಂ ತಿಂತಾರೆ ಸೀತಪ್ಯಾರ್ಲೆ ಹರ್ಕೊತಾರೆ ನೇರ್ಲ್ ಹಣ್ ಹರ್ಕೊತಾರೆ ಆಮೇಲೆ ಪರಂಗಿ ಅಂತ ಆಕವು ಪರಂಗಿ ಅಂತೇಳಿ ಅವೆ ಪರಂಗಿ ಹಣ್ಣ ಹರ್ಕೊತಾವೆ ಈ ರೀತಿ ಮಾವಿನ ಹಣ್ಣು ಹರ್ಕೊತಾರೆ ತಾ ಹಣ್ಣು ಆದ ಟೈಮ್ನಾಗ ಆಮೇಲೆ ತೆಂಗಿನ ಗಿಡ ಎಳ್ನೀರು ಕುಡಿತೀವಿ ನಾವು ಅಂತೇಳಿ ಎಳ್ನೀರು ಹರ್ಕೊಂಡು ಎಳ್ನೀರು ಕುಡಿತಾರೆ ಯಾವ ಯಾವ ಟೈಮ್ನಾಗ ಏನು ತಿನ್ಬೇಕು ಎಲ್ಲ ಬಂದ್ರು ಅಂದ್ರೆ ನಮ್ಮ ಹಿತ್ತಲ್ದಾಗ ಎಲ್ಲರೂ ಬಂದೋರು ಎಲ್ಲ ಹಿತ್ಲಕ್ಕೇ ಹೋಗ್ತಾರೆ ಫಸ್ಟ್ ಬಂದು ನಮ್ಮ ತೋಟದಾಗ ಹೊಕ್ಕು ಎಲ್ಲನೂ ಏನ್ಬೇಕೋ ಹರಿ ಎಳ್ನೀರು ಕುಡಿಯೋರು ಎಳ್ನೀರು ಕುಡಿತಾರ ಹಣ್ಣು ಹರ್ಕೊನು ಹಣ್ಣು ತಿಂತಾರೆ ಬಾಳೆಹಣ್ಣು ತಿಂತಾರೆ ಏಲಕ್ಕಿ ಬಾಳೆಹಣ್ಣು ತಿಂತಾರೆ ಇದೇ ರೀತಿಯಾಗಿ ಹೂ ಹಣ್ಣು ಏ ನಾವು ಒಯ್ತೇವೆ ಶಾವಂತಿಗೆ ಹರ್ಕೊತಾರೆ ಅಬಾಲೆ ಹರ್ಕೊತಾರೆ ಮಲ್ಗೆ ಹರ್ಕೊತಾರೆ ಹ್ಞೂ ಆಮೇಲೆ ಏನ್ಬೇಕು ಎಲ್ಲ ಹರ್ಕೊತಾರೆ ಅವರು ಹರ್ಕೊಂಡ್ ಮಾ ಅಲ್ಲೇ ಕುತ್ಕೊಂಡು ಹೂ ಕಟ್ಟಿ ಅಲ್ಲೇ ಓ ತೋಟದಾಗ ಊಟ ಮಾಡ್ತಾ ಅಲ್ಲೇ ಹೂ ಹರೀತಾ ಹಣ್ಣು ಹರೀತಾ ಒಂಥರ ಎಲ್ಲ ನಮಗೆ ಗೇ ಮಗನ ಗೆಳೆಯರು ಹೋಕ್ಕಾರ ಗೆಳ್ತಿಯರು ಮತ್ತು ನಮ್ಮ ಗೆಳ್ತಿಯರು ಅಂತೂ ಬಂದ್ರೆ ಅಂತಾರ ಅನ್ನಪೂರ್ಣ ಹಿತ್ತಲ್ದಾಗ ಹೊಕ್ ಹೋದ್ರು ಅಂದ್ರೆ ಅದ್ ಬೇಕು ಇದು ಬೇಕು ಅಂಥದ್ದು ಹರ್ಕೊಂಡು ಒಂದು ಬ್ಯಾಗ್ಡೆ ತಗೊಂಡು ಕಟ್ಕೊಂಡು ಹೋಗ್ತಾರೆ ಎಲ್ಲರೂ ನಾವು ಏನು ಅನ್ನೋದೇ ಇಲ್ಲ ತಗೊಂಡು ಹೋಗ್ಲ್ಬಿಡು ಹಣ್ಣು ತಿನ್ನೋ ಹಣ್ಣು ಹಾಕ್ಕೊಳ್ಳೊ ಹೂವು ತಗೊಂಡು ಹೋಗ್ಲಿ ಅಂತೇಳಿ ಎಲ್ಲರಿಗೆ ಕೊಡ್ತೀವಿ ಆಜುಬಾಜು ಅಂತೂ ಎಲ್ಲರೂ ಭಾಳ ಪ್ರೀತಿ ಹೆಚ್ಚು ಕಡೆ ಕಬಡಿಗರ ಕಾಲ್ನಿ ಶಿವಮೊಗ್ಗ ಕಾಲ್ನಿ ಈ ಕಡೆ ನಾವು ಇದ್ದಂಥ ಏಕ್ತಾನಗರದಾಗ ಆಮೇಲೆ ಆ ಕಡೆ ಎಲ್ಲ ದೇವಸ್ಥಾನ ಭಾಳ ಅದಾವು ವರ್ಮಹಾಲಕ್ಷ್ಮಿ ಅಂಬಾಭವಾನಿ ಈಶ್ವರ ಆಮೇಲೆ ದುಂಬಿ ಹೂ ಅಂತ ಸಿಗ್ತವೆ ದುಂಬಿಗಿಡ ಹಚ್ಚೇವಿ ದುಂಬಿ ಹೂ ಈಶ್ವರಗೆ ಒಯ್ತೀವಿ ಅವು ಅಂತೂ ಹಣ್ಣು ಮ ಈಶ್ವರ್ಗೆ ಹಾಂ ಎಕ್ಕೆ ಹೂವು ದುಂಬಿ ಹೂವು ಶಂಖ ಹೂವು ಇವನ್ನು ತಗೊಂಡು ಈಶ್ವರನ ಗುಡಿಗೆ ಕೊಡ್ತೀವಿ ಹಣ್ಣು ಅಂತೂ ಹಣ್ನವ್ರಿಗೆ ಕೊಡ್ತೇವೆ ಮತ್ತು ಅಲ್ಲೆಲ್ಲ ನಮ್ಗೆ ಹಣ್ಣು ಕೊಡು ಆ ಡಜನ್ ಕೊಡು ಆಮೇಲೆ ಹಿಂಗೆ ಅಂತ ಇರ್ತಾರೆ ಅವ್ರ್ಗೆ ಕೊಡ್ತೀವಿ ನಾವು ಅವರಿಗೆಲ್ಲ ನಾವು ಇದು ಮಾಡ್ತೀವಿ ಯಾವ್ದೇ ರೀತಿಯಾಗಿ ಯಾರಿಗೂ ನಾವು ಇಲ್ಲ ಅನ್ನೊಂಗಿಲ್ಲ ಕೇಳ್ದವ್ರಿಗೆ ಎಲ್ಲರಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮದು ಸಂತೆ ಆಕ್ಯಾತಿ ಗುರುವಾರಕ್ಕೊಮ್ಮೆ ಅಲ್ಲಿ ಒಯ್ದು ಹೂವು ಕಟ್ಟಿ ಕೊಂಡು ಹೋಗಿ ಅಲ್ಲಿ ಸಂತೆ ಒಳಗೆ ಕುಂತು ಮಾ ಹೂ ಮಾರ್ತಾ ಇರ್ತಾರಲ್ಲ ಅವ್ರಿಗೆ ನಾವು ನಮಗೆ ಹೂ ಕಟ್ಟಿದಂಥ ಅಷ್ಟೂ ಒಮ್ಮೆಗೆ ಗುತ್ತಿಗಿಗೆ ಕೊಡ್ತಾರಲ್ಲ ಅದೇ ಟೈಪ್ ಕೊಟ್ಟು ನೀವು ಮಾರಿ ನಮ್ಗೆ ಇಷ್ಟು ರೊಕ್ಕ ಕೊಡಿರಿ ಅಂತೇಳಿ ಇಸ್ಕೊಂಡು ಬರ್ತೀವಿ ಆಮೇಲೆ ಹಣ್ಣೂ ಹಿಂಗೆ ತಗೋರಿ ನೀವು ಇಷ್ಟು ಒಮ್ಮೆಗೆ ಅಂತೇಳಿ ಅವ್ರಿಗೆ ಹಣ್ಣನ್ನೂ ಕೊಡ್ತೀವಿ ನಾವು ಕೊಟ್ಟು ಮತ್ತು ಅದೇ ರೀತಿಯಾಗಿ ಒಟ್ಟಿಗೆ ಹಣ್ಣು ಹೂ ಈ ರೀತಿ ನಾವು ತಿನ್ನಕ್ಕ ಎಲ್ಲರ್ಗೆ ಫ್ರೀ ಆಗಿ ಏನು ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ರೊಕ್ಕಕ್ಕೂನು ಅಂತ ಅದೂ ಮಾಡ್ತೀವಿ ಆಮೇಲೆಲ್ಲ ಈ ರೀತಿ ಹೆಂಗ್ ಬರತ್ತೆ ಹಂಗೆ ಅವತ್ತು ನಮ್ಮ ಸರ್ಕಲ್ ಬರ್ತೈತಿ ಈಗ ನಮ್ದು ಆಪೀಸಿಂದ ಡಿಪಾ ಅವೂ ಸರ್ಗಳು ಬರ್ತಾರೆ ಸರ್ ಏನಮ್ಮ ಅನ್ನಪೂರ್ಣ ಭಾಳ ಚೆನ್ನಾಗಿ ವಹಿಸಿದ್ದೀಯ ಹಿತ್ ತೋಟನ ಅಂತಾರೆ ಬನ್ರಿ ಸರ್ ಅಂತಂದು ಅವರು ಬಂದಾಗ ಅವ್ರ್ಗೆ ಕೊಟ್ಟು ಕಳ್ಸೊದು ಮತ್ತು ಎಲ್ಲ ಒಟ್ಟು ಹೂವು ನೋಡವ್ವ ನಮ್ದು ಇವತ್ತು ನಮ್ಮ ಮನಿಯಾಗ ಪೂಜೆ ಐತಿ ಸತ್ಯನಾರಾಯ್ಣ ಪೂಜೆ ಐತಿ ಹೂ ಎಲ್ಲ ನಿಮ್ಮ ಗಿಡದನ ಹರ್ಕೊಂಡು ಹೋಕೀವಿ ಅಂತಾರೆ ಹರ್ಕೊಂಡು ಹೋಗ್ರಿ ಸರ ಅಂತೀನಿ ಮತ್ತು ಬೆಳಗ್ಗೆ ಎದ್ದ ಗುಳೆ ಅಯ್ಯ್ನರು ಅವರೆಲ್ಲ ಪೂಜೆಗ ಹೂ ಹರ್ಕೊತೀನಿ ಅಂತ ಹರ್ಕೊಂಡು ಹೋಗ್ರಿ ಅಂತ ಹೇಳ್ತಿವಿ ಹಣ್ಣು ಒಂದಿಷ್ಟು ಕೊಡವ್ವ ಅಂತ ಅಂತಾರೆ ಹಣ್ ಕೊಡ್ತೀವಿ ಹಿಂಗೆ ಈ ರೀತಿ ಏನು ಹೆಂಗೆ ಆಗತ್ತೆ ಎಲ್ಲ ಯಾರು ಬರ್ತಾರೆ ಅವ್ರ್ಗೆ ಯಾರ್ಗೂ ಇಲ್ಲ ಅನ್ನದಂಗೆ ಕೊಡ್ತೀವಿ ಮತ್ತು ಬಗಲ್ದಾಗ ಯಾರೋ ಪಾಪ ಭಿಕ್ಷುಕ್ರು ಬರ್ತಾರೆ ಅವ್ರಿಗೆಲ್ಲ ನಾವು ತಗೊ ಅಂತ ಹಣ್ಣು ತಗೊರವ್ವ ಹೂ ಅಂತ ಕೊಡ್ತಿರ್ತೀವಿ ನಮ್ಮ ಅವ್ವ ಅಂತೂ ಬಿಡೋದೇ ಇಲ್ಲ ನಮ್ಮ ಅವ್ವಾರು ಏ ಆವಾ ಪಾಪ ಹೂ ಕೊಡು ಅವ್ರಿಗೆ ಹಣ್ಣು ಕೊಡು ಅವ್ರಿಗೆ ಅಂತ ಅನ್ನ ರೊಟ್ಟಿ ಕೊಡೊ ಬದ್ಲು ಹಣ್ಣು ಹೂ ಕೊಟ್ಟು ಕಳಿಸ್ತೀವಿ ಭಾಳ ಇದ್ದಾಗ ಇಲ್ಲ ಅಂದ್ರೆ ಅನ್ನ ರೊಟ್ಟಿ ನೀಡಿ ಕಳಿಸ್ತೀವಿ ಈ ರೀತಿ ಮಾಡ್ತೀವಿ ಬಟ್ ಯಾರೇ ಬರಲಿ ನಾವು ಈ ರೀತಿ ಮಾಡ್ತನೇ ಹೋಕೀವಿ ಗಣಪತಿ ಗುಡಿಯವ್ರು ಬರ್ತಾರೆ ಈಶ್ವರ ಗುಡಿಯರು ಬರ್ತಾರೆ ಎಲ್ಲರೂ ಹೂಗಂತ ಬರ್ತಾರೆ ಯಾರ್ಗೂ ಎಲ್ಲ ದೇವ್ಸ್ಥಾನಕ್ಕೆ ಹೋಗ್ತವೆ ನಮ್ಮ ಹೂವು ಹಾಗೆಲ್ಲ ಮಾಡಿ ನಾವು ಹಣ್ಣು ಶಿಜನ್ ಯಾವ್ಯಾವ ಸಿಜನ್ನ್ಯಾಗ ಹಣ್ಣು ಬರ್ತಾವೆ ಹಣ್ ಅಂತೂ ದ್ರಾಕ್ಷಿ ಅಂತೂ ಏನೂ ಹಾಕಿಲ್ಲ ಈ ರೀತಿ ಉಳ್ದದ್ದೆಲ್ಲ ಯಾವ ಥರ ಅದಾವೆ ಅವು ಆ ತರ್ದಾ ಟೈಮ್ನ್ಯಾಗೆ ಅವು ಇದ್ರಾಗ ಯಾವುದು ಏನು ಹಣ್ಣು ಯೂಝ್ ಮಾಡ್ಬೇಕ್ ಆ ಹಣ್ಣು ಎಲ್ಲನೂ ತಿಂದು ಇದು ಮಾಡ್ತಾರೆ ನೆನೆಸ್ತಾರೆ ಎಲ್ಲರೂ ಅನ್ನಪೂರ್ಣ ಅಡ್ಡಿ ಇಲ್ಲವ್ವ ಅಂತೇಳಿ ಮತ್ತು ಈ ರೀತಿ ನಾವು ಮಾಡ್ತಾ ಬಂದೀವಿ ಮತ್ತು ನಮ್ಮ ಮನೆಯಾಗ ಹೆಚ್ಚಿನ ಹಣ್ಣಿಂದು ನ ಜಾಸ್ತಿ ಊಟಕ್ಕಿಂತ ಹಣ್ಣೇ ಜಾಸ್ತಿ ಯಾಕಂದ್ರೆ ಹಿತ್ತಲಾಗ ಪ್ಯಾರ್ಲೆ ಹಣ್ಣು ಸೀತಾ ಪ್ಯಾರ್ಲೆ ಬಾಳೆ ತೆಂಗು ಅವೆಲ್ಲ ಬೆಳೀತೀರ್ತವಲ್ಲ ಅದ್ರಾಗ ಅದು ಹರ್ಕೊಳ್ಳುದು ತಿನ್ನೋದು ಜಾಸ್ತಿ ಒಂದು ರೊಟ್ಟಿ ತಿಂದರೆ ಎರಡು ಹಣ್ಣು ತಿನ್ನೋದು ಹಾಂ ಈ ರೀತಿ ಬಾಳೆಹಣ್ ತಿಂದ್ರಾ ಇದು ತಿನ್ನುವುದು ಈ ರೀತಿ ಪಪ್ಪಾಯ ಅಂತೂ ದಿವಸ ಒಂದಾರೂ ತಿನ್ನತೀವಿ ಅದು ಪಪ್ಪಾಯ ತಿನ್ನೋದರಿಂದ ಕಣ್ಣಿಗಿನ ಆರೋಗ್ಯ ಬರ್ತೈತಿ ಎಲ್ಲದಕ್ಕೂ ಹೆಲ್ತಿಗೆ ಆರೋಗ್ಯ ಅದು ಒಂದು ಸೇಬು ಹಣ್ಣು ತಿನ್ನೋದಕ್ಕಿಂತ ಒಂದು ಪಪ್ಪಾಯ ತಿಂದ್ರೆ ಅದಕ್ಕಿಂತ ಡಬಲ ಇದು ವಿಟಮಿನ್ ಸಿಗ್ತೈತೆ ಅದರಲ್ಲಿ ಹಾಗಾಗಿ ಆ ಸೀತಾಪ್ಯಾರ್ಲೆ ಆಯ್ತು ಪಪ್ಪಾಯಿ ಆಯ್ತು ಆಮೇಲೆ ಲಿಂಬೆ ಗಿಡ ಹಾಕಿವಿ ಲಿಂಬೆ ಹಣ್ಣು ಅಂತೂ ಈಗ ಅಂತೂ ಬ್ಯಾಸ್ಗೆಗಂತೂ ಭಾಳ ತುಟ್ಯವೆ ನಮ್ಮ ಹಿತ್ತಲದಾಗ ಎಲ್ಲರಲ್ಲಿ ಐದು ರೂಪಾಯ್ಗೆ ಎರಡು ಮೂರು ಮಾರ್ತಾರೆ ನಾವು ಒಂದು ರೂಪಾಯ್ಗ್ ಒಂದು ಅಥ್ವಾ ಎಂಟಾಣಿಗೆ ಒಂದು ಕೊಟ್ರೂ ನಮ್ಗೆ ಲಿಂಬೆ ಹಣ್ಣು ಎಂಟಾಣಿ ಒಂದು ರೂಪಾಯಿ ಈ ರೀತಿ ನಾವು ಅದು ಬೆಳ್ದಂಥದ್ದು ಹಣ್ಣು ಗ್ ಅದು ನಾವು ನೀರು ಹಾಕಿ ಬೆಳ್ಸಿರ್ತೀವಿ ಅದ್ಕೆ ನಮ್ಗೆ ಅದು ಪ್ರತಿಫಲ ಕೊಡ್ತದೆ ಆದ್ರಿಂದ ಎಲ್ಲ ನಮಗ ವಾತಾವರಣ ಆದ್ರಿಂದ ಗಿಡಗಳಿದ್ದರೆ ನಮ್ಗೆ ಆಮ್ಲಜನಕ ಸಿಗ್ತೈತಿ ನಾವು ಈ ರೀತಿ ಎಲ್ಲ ಥರವೂ ತೋಟ್ದಾಗ ಬೆಳೆದಂಥ ಹಣ್ಣು ಹಂಪ್ಲು ವ ಅದು ಫ್ರೆಶ್ ಇರ್ತೈತಲ್ಲ ಅದ ಈ ಎಣ್ಣೆ ಕುಡಿಸಿದ್ರು ಅದು ಕುಡಿಸಿದ್ರು ಅದನ್ನು ಹೊಡೆದು ಇದನ್ನು ಹೊಡ್ದು ಏನಿಲ್ಲ ನಮ್ಮ ಫ್ರೆಶ್ಶ ತಾಜಾ ಹಣ್ಣು ತಾಜಾ ಹಣ್ಣು ತಾಜಾ ಹೂಗಳು ಹೀಗಾಗಿ ನಮ್ಗೆ ಎಲ್ಲ ಫ್ರೆಶ್ಶ ಆದ್ರಿಂದ ನಮ್ಗೆ ಹೂ ಮುಡ್ಕೊಂಡರೂ ಒಂಥರ ಉಲ್ಲಾಸ ಉತ್ಸಾಹ ಬರ್ತೈತಿ ಅದೇ ನಮ್ಮ ಹಿತ್ತಲಂಥ ಬೆಳೆದಂಥ ಹಣ್ಣು ಹಂಪ್ಲು ತಿಂದರೆ ಅದೊಂಥರ ಬೇರೆ ಟೈಪ್ ನಮಗೆ ಒಂಥರ ರಕ್ತ ದೇಹಕ್ಕೆ ಈಗ ನಾವು ಬೇರೆ ಕಡೆ ಎಲ್ಲಾರೂ ಮಾರಾಟ ಮಾಡಾಕ್ಕತ್ತಂಥ ಹಣ್ಣು ಹೂವು ತಗೊಂಬಂದು ಒಂಥರ ಅನಿಸುತ್ತದು ಅವರು ಎಣ್ಣೆ ಹೊಡ್ದಿರ್ತಾರೆ ಆಮೇಲೆ ಏನು ಹಣ್ಣಿಗೆ ಹಣ್ಣು ಲಗೂ ಆಗಲಿ ಅಂತ ಎಣ್ಣಿಯಾಗ ಅದ್ದಿ ಅದ್ದಿಡ್ತಾರ ನಾವು ಹಂಗೆ ಆ ರೀತಿಯಲ್ಲ ನಮ್ಮ ನ್ಯಾಚುರಲ ನ್ಯಾಚುರಲ್ ಆಗಿ ನಿಜವಾದಂಥ ಹಣ್ಣು ನಮ್ಮ ಗಿಡದಲ್ಲಿ ಬೆಳೆದಂಥ ಕೈಯಿಂದ ಹರ್ದು ಆಗಿನದ್ದಾಗ ತೊಳ್ದು ತಿಂತೀವಿ ನಾವು ಹಾಂ ಇದು ಪಿವರ್ ಆಗಿರುವಂಥ ಹಣ್ಣುಗಳಿವು ಹೂವುಗಳು ಹಣ್ಣುಗಳು ಇವೆಲ್ಲ ನಮ್ದು ಪ್ಯುವರ್ ಆಗಿರ್ತವೆ ಹಿಂಗಾಗಿ ಏನು ಮಾಡ್ತೀವಿ ನಾವು ಇವ್ನ ತಾಜಾ ಇರೋದರಿಂದ ನಾವು ನಾವು ಯೂಸ್ ಮಾಡೋದಕ್ಕೂ ನಮ್ಮ ಆರೋಗ್ಯವೂ ಸರಿ ಇರ್ತದೆ ಮತ್ತು ಎಲ್ಲ ನಮ್ಮ ವಯಸ್ಸಾದಂಥ ನಮ್ಮ ಮಕ್ಕಳ ಬೆಳವಣಿಗೆಗಾಯ್ತು ಎಲ್ಲದಕ್ಕೂ ಅವ್ರಿಗೆ ಭಾಳ ಜೂಸ್ ಮಾಡಿಕೊಡ್ತೀವಿ ಹಣ್ಣಿನಿಂದ ಎಳ್ನೀರು ಕುಡಿತೀವಿ ಅವೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ವ ಅದ್ರ ಸಂಬಂಧ ನಮ್ಗೆ ಎಲ್ಲ ತಾಜಾ ತಾಜಾ ನಮ್ಮ ಉಪ್ಯೋಗ ಆಕತಿ ಇಷ್ಟ ಹೀಗಾಗಿ ನಾವು ತೋಟಗಳನ್ನು ಬೆಳೆಸ್ಬೇಕು ಹೂಗಿಡಗಳು ಹಚ್ಬೇಕು ಅಂತ ಯಾಕಂತಾರೆ ಇದಕ್ಕೇ ರಿ ಹಿರಿಯರು ಆದ ಕಾರಣದಿಂದ ನಾವು ಈ ರೀತಿ ಮಾಡ್ತಾ ಹೋಗ್ತಾ ಹೋಗ್ತಾ ಇರ್ತೀವಿ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ ಎಲ್ಲಾರಿಗು ಆದಷ್ಟು ನೋಡ್ರಿ ನೀವು ಹೂವಿನ ಗಿಡ ಹಚ್ಚಿ ಬೆ ತೋಟ ಹಣ್ಣು ಹಚ್ಚಿರಿ ಆ ಗಿಡ ಹಚ್ಚಿರಿ ಈ ಗಿಡ ಹಚ್ಚಿರಿ ಎಲ್ಲಾರಿಗೆ ನಾನು ನಮ್ಮ ಏನು ಯೂಸ್ ಆಗ್ಯೆದ ನಾವು ತಿಂದು ಬೆಳ್ದಂಥದ್ದು ಎಲ್ಲ ಹೇಳ್ತಿರ್ತೇವೆ ನೋಡಿರಿ ಈ ರೀತಿ ತಗೊಂಡು ತಿಂದ್ರೆ ನೀವು ಖರೀದಿ ಮಾಡ್ಕೊಂಡು ತಿಂದ್ರೆ ಆ ಎಣ್ಣೆ ಈ ಎಣ್ಣೆ ಹೊಡ್ದು ಆ ವಿಸ ಎಲ್ಲ ತುಂಬಿ ಕಳ್ಸಿರ್ತಾರೆ ವಿಷ ಆಗತ್ ಅದು ನೀವು ಹಿತ್ತಲ್ದಾಗ ಬೆಳ್ದಂಥದ್ದು ನಿಮ್ಮ ತೋಟ್ದಾಗ ಬೆಳೆದಂಥ ಹಣ್ಣು ಹಂಪ್ಲು ತಿನ್ನಿರಿ ಅದೆಲ್ಲ ನಮ್ಗೆ ರಕ್ತ ಆಕೈತೆ ಟಾನಿಕ್ ಆಕತಿ ನಮಗೆಲ್ಲ ಒಂಥರ ದೇ ವೂ ಇದು ಆರೋಗ್ಯ ಸರಿ ಇರ್ತೈತಿ ಹ್ಞೂ ನೂರು ವರ್ಷ ಬಾಳ್ತೀರಿ ನೀವು ಅಂತ ಹೇಳಿ ನಾವು ಎಲ್ಲಾರ್ಗೆ ನಾವು ಇದನ್ನೇ ಮಾತು ಹೇಳ್ತೇವೆ ನೋಡಿರಿ ನೀವೂ ಹೂವಿನ ಗಿಡ ಹಚ್ಚಿ ತೋಟ್ದಾಗ ಹಣ್ಣು ಹಚ್ಚಿರಿ ಎಲ್ಲ ಹಚ್ಚಿ ನೀವೂ ದೇವ್ರಗೆ ಆದಷ್ಟು ಕೊಡಿರಿ ಉಳಿದದ್ದು ಮಾರಿರಿ ರೊಕ್ಕನೂ ಆಗತ್ತೆ ಹಾಂ ನಿಮ್ಗೆ ನಿಮ್ಗೆ ಬೆಳ್ದಂಥದ್ಕೆಲ್ಲ ನಿಮ್ಗೆ ಆರೋಗ್ಯವೂ ಇರ್ತದೆ ನೀವು ಮತ್ತು ದವಾಖಾನೆ ಹೋಗದಂಗೆ ಆಕತಿ ಹಣ್ಣು ಹಂಪ್ಲು ಎಲ್ಲ ತಗೊ ತಿನ್ಕೊತ ಇದ್ದರೆ ಆಸ್ಪೆಟ್ಲ್ ಹೋಗುವಂಥ ಅವಶ್ಯಕತೆನೇ ಬೀಳೋದಿಲ್ಲ ಆದ ಕಾರಣದಿಂದ ಎಲ್ಲರೂ ನೀವು ನಿಮ್ಮ ಹಿತ್ತಲು ಇರಲಿ ತೋಟ ಇರಲಿ ಅಲ್ಲಿ ಇಲ್ಲಿ ಆ ಹಣ್ಣು ಹಂಪ್ಲು ಎಲ್ಲ ಬೆಳೆದು ನೀವು ತಾಜಾ ತಿಂತಾ ಹೋಗ್ ಹೋಗ್ಬೇಕು ಅಂತ ನಾನು ಎಲ್ಲರ್ಗೆ ಹೇಳ್ತಾ ಇರ್ತೇನೆ ನಾವು ನೀವು ಏನು ಮಾಡ್ತೀರಿ ಅಂದಾಗ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಗೆಳ್ತಿಯರೆಲ್ಲ ಕೇಳ್ತಾರೆ ಏನ್ಲಿ ಇಷ್ಟು ಬೆಳ್ದು ಏನು ಮಾಡ್ತೀರಾ ಮಾರ್ತನ್ಲೇ ರೊಕ್ಕ ಬೇಕಲ್ಲ ನನಗೆ ಮತ್ತು ಅದು ರೊಕ್ಕವೂ ಆಗ್ತೈತಿ ಅವ್ರಿಗೆ ಆರೋಗ್ಯವೂ ಒಳ್ಳೇದು ಸಿಗತ್ತೆ ಫ್ರೆಶ್ ಮಾಲು ಕೊಡ್ತೀನಿ ನಾನು ಮತ್ತು ಒಳ್ಳೇದಾಗತ್ತಲ್ಲ ಅವ್ರಿಗೆ ನಮ್ಮ ಹೌದನ ಚಲೊ ಆತು ಬಿಡು ಹಂಗೆ ಹೀಗೆಲ್ಲ ಅಂತಿರ್ತಾರೆ ಹ್ಞೂ ನಮ್ಮ ಗೆಳ್ತಿರೆಲ್ಲ ಹಾಗೆ ಅಂತಾರೆ ಬಂದೋರೆಲ್ಲ ಆದಷ್ಟು ನಾನು ಇದ್ರಲ್ಲಿ ಹೂ ಹಣ್ಣು ಇರೋದು ಸಂಬಂಧ ಎಲ್ಲ ಗೆಳೆತನ ಜಾಸ್ತಿ ಆಗ್ಯೈತೆ ನನಗೆ ಎಲ್ಲ ಆಜುಬಾಜ್ದವ್ರಿಗ್ ಹೇಳ್ತೇನೆ ಪ್ರೀತಿ ವಿಸ್ವಾಸ ನಂಬಿಕೆ ಎಲ್ಲ ಸಿಗ್ತೈತಿ ಒಂದು ಹಣ್ಣು ಕೊಟ್ಟರೆ ಅನ್ಪೂರ್ಣ ಅಂತಾರೆ ಅದ ಕೊಡ್ದಾಗಿದ್ದರೆ ಹಣ್ಣು ಕೊಡಲ್ಲ ಅಂತಾರ ಹಂಗೆ ಆ ರೀತಿಯಾಗಿ ಎಲ್ಲ ನೋಡಿ ರೀ ಒಂದು ಒಂದು ಏನೇ ಇರಲಿ ಒಂದು ಐತಿ ಅಂದ್ರೆ ಎಲ್ಲರೂ ಬೆಲ್ಲ ಇದ್ರೆ ಇರಿವ್ಯಂತ ಅಂತೇಳಿ ನೊಣ ಅಂತ ಹಂಗೆ ನಾವೂ ಈಗ ನಾವು ಈ ಥರ ಹೂವು ಹಿತ್ತಲಾಗ ಬಾಳೆಗಿಡ ಹೀಗೆಲ್ಲ ಹಚ್ಚಿಕೊಂಡ್ರೆ ಎಲ್ಲರೂ ಜಾಸ್ತಿ ಆಜುಬಾಜು ಪ್ರೀತಿ ಇರ್ತಾರೆ ವಿಶ್ವಾಸ ಇರ್ತತಿ ಒಂದು ಹಣ್ಣು ಕೊಡು ಒಂದು ಹೂ ಕೊಡು ಅಂತೇಳಿ ಬರ್ತಾರೆ ಎಲ್ಲ ಚಂದ ಆಜುಬಾಜು ಚಂದ ಬೆಳ್ಕೊಂಡು ಚಂದ ಹೊಕ್ಯಾವ್ ನಾವು ಈ ರೀತಿ ಪ್ರೀತಿ ವಿಶ್ವಾಸ ಗಳಿಸ್ತೀವಿ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಾವು ಇದು ಮಾಡ್ಕೊಂಡು ಹೋಗ್ತೀವಿ ಎಲ್ಲರ ಬಾಯಾಗೂ ಚಂದಾಗ ಅನ್ನಪೂರ್ಣ ಅಡ್ಡಿ ಇಲ್ಲವ್ವ ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಬ ಕೇಳ್ತಾರೆ ನೋಡು ಒಂದು ಹಣ್ಣು ಕೊಡು ಹಣ್ಣು ಕೊಡ್ತಾಳೆ ಹೂ ಕೊಡು ಅಂದ್ರ್ ಹೂ ಕೊಡ್ತಾಳೆ ಒಳ್ಳೆಕಿ ಅದಳ ಆಕೆ ಅನ್ನಪೂರ್ಣ ಮತ್ತು ಎಲ್ ಐ ಸಿ ಏಜೆಂಟ್ ಆಗಿ ಎಲ್ಲರ್ಗೆ ಮನೆ ಮನೆಗ್ ಹೆಂಗೆ ಜೀವರಕ್ಷಣೆಗೆ ಅಂತೇಳಿ ಆಕೆ ಎಲ್ಲಾರಿಗೆ ಒಂದು ರಿಸ್ಕ್ ಅಂತೆ ಅದನ್ನು ಒಂದು ಮಾಡಿ ಅದನ್ನು ಒಂದು ಜೀವ ಉಳ್ಸ್ತಾಳೆ ಹಣ್ಣು ಹೂ ಕೊಟ್ಟು ಜೀವ ಉಳ್ಸ್ತಾಳೆ ಹಂಗೆ ಅನ್ಪೂರ್ಣ ಅಡ್ಡಿಯಿಲ್ಲ ಎಲ್ಲ ರೀತಿನಲ್ಲಿ ಚಲೋ ಹೆಣ್ಮಗಳು ಅಂತಾರೆ ಸಾಕು ಅಷ್ಟೇ ನಾವೂ ಬಯಸೋದು ನಾವೂ ಎಷ್ಟು ನೀಗತ್ತೆ ಅಷ್ಟು ನಾವು ಒಳ್ಳೇದು ಮಾಡ್ತೀವಿ ಒಳ್ಳೇದು ಮಾಡ್ಕತ್ತ ಹೋಗುದು ಅಷ್ಟೇ ಮತ್ತು ಏನಿಲ್ಲ ಜೀವನ ಒಮ್ಮೆ ಹುಟ್ಟಿರ್ತೀವಿ ಅಂದ್ಮೇಲೆ ಎಲ್ಲ ಆರೋಗ್ಯಯುತದಿಂದ ಹಣ್ಣು ಹೂ ಹಂಪ್ಲು ಹಾಕ್ಕೊಂಡು ಹೂ ಹಣ್ಣು ಹೂ ಹಂಪ್ಲು ತಿಂದು ನಾವು ಬ ಚೆನ್ನಾಗಿ ಆರೋಗ್ಯ ಇಟ್ಕೊಂಡು ಬೆಳಿಬೇಕು ಅಂತ ನಾನು ಎಲ್ಲರ್ಗೆ ಇದನ್ನ ಹೇಳ್ತಾವ ನಾ ಈ ನನ್ನ ತೋಟದಾಗ ನನ್ನ ಹಿತ್ತಲ್ದಾಗ ಬೆಳೆದಂಥ ಹೂವುಗಳನ್ನು ಈ ರೀತಿ ಮಾಡ್ತೀನಿ ಅಂತ ನನ್ನ ಎರಡನ್ನು ಮಾತನ್ನು ಮುಗಿಸ್ತೇನೆ